ನನಗೆ ಕೂಡು ಕುಟುಂಬ ಎಂದರೆ ತುಂಬಾ ಇಷ್ಟ ಕೂಡು ಕುಟುಂಬದಲ್ಲಿ ಎಲ್ಲರೂ ಅಜ್ಜ ಅಜ್ಜಿ ಅಮ್ಮ ಅಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಮಕ್ಳು ಮಕ್ಕಳು ತಂಗಿಯಂದಿರು ಅಣ್ಣ ತಂಗಿ ತಮ್ಮ ತಂಗಿ ಎಲ್ಲರು ಇರಬೇಕು ಎಲ್ಲರು ಒಟ್ಟಿಗೆ ಇರೋದಂದ್ರೆ ತುಂಬ ಖುಷಿ ನನಗೆ ಎಲ್ಲರು ಇವಾಗ ಏನಾದರು ದೀಪಾವಳಿ ಹಬ್ಬಕ್ಕಾಗಿರ್ಬೋದು ಅಥವಾ ಗಣೇಶ ಹಬ್ಬಕ್ಕಾಗಿರ್ಬೋದು ಎಲ್ಲರು ಒಟ್ಟಾಗಿ ಒಂದು ಹಬ್ಬ ಆಚರಿಸುವುದಂದರೆ ನನಗೆ ತುಂಬ ಇಷ್ಟ ಆಗ್ತದೆ ನಮ್ಮ ಮನೆಯಲ್ಲಿ ತುಂಬ ಜನ ಇರಬೇಕು ತುಂಬ ಜನ ಇದ್ದರೆ ಒಂದು ಹಬ್ಬವನ್ನು ಕೂಡ ನಾವು ತುಂಬ ಒಳ್ಳೆ ರೀತಿಯಲ್ಲಿ ನಾವು ಆಚರಿಸ್ಬೋದು ಹಾಗೇ ಏನಾದರು ಕೆಲಸ ಮಾಡುವಾಗ ನಾನು ಒಂದು ಮಾಡಿದರೆ ಅಕ್ಕ ಒಂದು ನಾನೊಂದು ಮಾಡಿದರೆ ಅಮ್ಮ ಒಂದು ನಾನೊಂದು ಮಾಡಿದರೆ ಚಿಕ್ಕಮ್ಮ ಒಂದು ಆ ಥರ ಒಂದು ಒಂದು ಕೆಲಸವನ್ನು ಎಲ್ಲ ಹಂಚಿಕೊಂಡು ಮಾಡೋದಂದ್ರೆ ತುಂಬ ಖುಷಿ ಆಗ್ತದೆ ಅಲ್ಲಿ ಒಂದು ನಾಲ್ಕು ಜನ ಒಟ್ಟಾಗಿದ್ದರೆ ಒಂದು ತಮಾಷೆ ಆಗಿರ್ಬೋದು ಆಟ ಆಗಿರ್ಬೋದು ಹಾಡಾಗಿರ್ಬೋದು ಎಲ್ಲಾ ಒಂದೇ ಕಡೆ ಸಿಗ್ತದೆ ಹಾಗಾಗಿ ಒಂದು ಕೂಡು ಕುಟುಂಬದಲ್ಲಿರುವಷ್ಟು ಖುಷಿ ಸಂತೋಷ ಬೇರೆ ಎಲ್ಲು ಸಿಗಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ನಮ್ಮದು ಕೂಡ ಕೂಡು ಕುಟುಂಬ ಕೂಡು ಕುಟುಂಬದಲ್ಲಿ ಯಾರಾದರು ಏನಾದರು ತಪ್ಪು ಮಾಡಿದರೆ ಬಯ್ಯಲಿಕ್ಕೆ ಅಜ್ಜ ಅಥವಾ ಅಜ್ಜಿ ಇರಬೇಕು ಅವರು ಏನಾದರು ಹೇಳಿದ್ದನ್ನು ಕೇಳುವ ಕೇಳುವವರು ನಾವಾಗಿರಬೇಕು ಮೊಮ್ಮಕ್ಕಳಾಗಿರ್ಲಿ ಅಥವಾ ಅವರ ಮಕ್ಕಳಾಗಿರಲಿ ಅವ್ರೇನು ಹೇಳ್ತಾರೆ ನೋಡಿ ಅದನ್ನೆಲ್ಲ ಕೇಳಬೇಕು ಯಾಕೆಂದ್ರೆ ಈಗಿನವರಿಗೆ ಯಾವ ರೀತಿ ಅಂದರೆ ಯಾರೂ ಹೇಳಿದ್ರು ಹೇಳೊದು ಕೇಳೋದಿಲ್ಲ ಹಾಗೇ ಈ ಈಗಿನವರು ಈಗಿನವರು ಒಂದು ಕೂಡು ಕುಟುಂಬವೇ ಆಗಿರಲಿ ಈಗ ಕೂಡು ಕುಟುಂಬ ನೋಡಲಿಕ್ಕೆ ಸಿಗೋದಂತು ತುಂಬ ಅಪರೂಪ ಇವಾಗ ಏನೆಂದರೆ ಅಪ್ಪ ಅಮ್ಮ ಮಕ್ಕಳು ಅವರೇನಂದ್ರೆ ಮೊಬೈಲಲ್ಲೆ ನೋಡಿಕೊಂಡಿರ್ತಾರೆ ಮೊಬೈಲಲ್ಲೆ ಇರ್ತಾರೆ ಇಡೀ ದಿನ ಒಂದು ಯಾರೊಟ್ಟಿಗೂ ಮಾತಾಡೋದಿಲ್ಲ ಏನಿಲ್ಲ ಊಟ ಕೂಡ ಅವರ ರೂಮಿಗೆ ಹೋಗಿ ಮಾಡ್ತಾರೆ ಆದರೆ ನಮ್ಮದು ಕೂಡು ಕುಟುಂಬ ಅಂದರೆ ಹಾಗಲ್ಲ ಎಲ್ಲರು ಒಟ್ಟಿಗೆ ಸೇರಿ ಎಲ್ಲರು ಒಟ್ಟು ಒಂದು ಸುತ್ತಕೂತುಕೊಂಡು ಊಟ ಮಾಡೋದಂದ್ರೆ ಎಷ್ಟು ಖುಷಿ ಅಲ್ಲವಾ ಎಲ್ಲರಿಗೂ ನೋಡುವವರಿಗು ಖುಷಿ ನಾವು ಅದರಲ್ಲಿ ಅದನ್ನು ಅನುಭವಿಸುವವರಿಗೂ ತುಂಬ ಖುಷಿ ಯಾಕೆಂದ್ರೆ ಆ ಕೂಡು ಕುಟುಂಬದಲ್ಲಿರುವ ಸುಖ ಬೇರೆ ಎಲ್ಲು ಸಿಗಲ್ಲ ಅಂತ ಹೇಳ್ತೇನೆ ಇವಾಗ ಹಬ್ಬಕ್ಕೇನೆ ಆಗಿರಲಿ ಯಾರಾದರು ಒಬ್ಬರು ಬರಲಿಲ್ಲಂದ್ರೆ ನಮ್ಮ ನಮಗೆ ಆ ಸಂತೋಷ ಇರೋದೆ ಇಲ್ಲ ಸಂತೋಷ ಇರಬೇಕಾದ್ರೆ ಎಲ್ಲರು ಬರಬೇಕು ತುಂಬ ಖುಷಿಯಾಗಿ ನಾವದನ್ನು ಆ ಹಬ್ಬವನ್ನು ಆಚರಿಸಬೇಕು ಅನ್ನೋದು ನನ್ನ ಇಷ್ಟ ನನಗೆ ಅದರಿಂದ ಆ ಕೂಡು ಕುಟುಂಬದಲ್ಲಿ ಇರಬೇಕು ಅನ್ನೋದು ಕುಟು ಕೂಡು ಕುಟುಂಬದಲ್ಲೇ ಇದ್ದೇನೆ ಅದರಲ್ಲೇ ಇರಬೇಕು ಎಲ್ಲರು ಹಾಗೇ ಖುಷಿ ಖುಷಿಯಾಗಿದ್ದರೆ ಎಲ್ಲರು ಖುಷಿ ಇದ್ದರೆ ನನಗು ಖುಷಿ ಆ ಥರ ಆ ಖುಷಿ ಇನ್ನು ಏನಾದರು ನಾವು ತಂದು ಕೊಡುವುದರಲ್ಲಾಗಿರ್ಬೋದು ನಾವು ಒಂದು ಹಬ್ಬಕ್ಕೆ ಯಾರಿಗಾದರು ಒಂದು ಮನೆಯಲ್ಲಿರುವವರಿಗೆ ಅಜ್ಜಿ ಅಜ್ಜ ಯಾರಿಗಾದರು ಒಂದು ಬಟ್ಟೆ ತಂದು ಕೊಡುವಾಗ ಅವರ ಮುಖದಲ್ಲಿ ಆಗುವ ಒಂದು ಖುಷಿ ಅದು ಯಾವ ಅದಕ್ಕೆ ಒಂದು ಬೆಲೆ ಕಟ್ಟಲಾಗದ ಸಂತೋಷ ಆಗ್ತದೆ ನಮಗೆ ನಾವು ಒಂದು ಚಿಕ್ಕ ವಸ್ಥು ತಂದು ಕೊಡಲಿ ಬಟ್ ಅವರಿಗೆ ತುಂಬ ಖುಷಿಯಿಂದ ಸ್ವೀಕರಿಸ್ತಾರೆ ಹಾಗೇ ನಮಗೆ ಅದರ ಬಗ್ಗೆ ಎಷ್ಟು ಹೇಳ್ತ ಹೇಳ್ತಾರಂದರೆ ನನ್ನ ಮೊಮ್ಮಗಳು ತಂದದ್ದು ನನ್ನದು ಮೊಮ್ಮಗ ತಂದದ್ದು ಅಂತ ಖುಷಿಯಿಂದ ಹೇಳ್ತಾರೆ ಅವರ ಆ ಖುಷಿ ನೋಡಲಿಕ್ಕೆ ನಮಗಂತು ತುಂಬ ಸಂತೋಷ ಆಗ್ತದೆ